ಹಿಂದಿನ ಕಾಲದಲ್ಲಿ ಕೂದಲಿನ ಬೆಳವಣಿಗೆಗಾಗಿ ನಮ್ಮ ಅಜ್ಜ ಅಜ್ಜಿಯರು ಮನೆಮದ್ದುಗಳನ್ನು ಮನೆಯಲ್ಲಿಯೇ ಮಾಡುತ್ತಿದ್ದರು ಹೇಗೆಂದರೆ ಕೂದಲು ದಟ್ಟವಾಗಿ ಬೆಳೆಯಲು ಕರಿಬೇವು ಮತ್ತು ಈರುಳ್ಳಿಗಳನ್ನು ಬಳಸುತ್ತಿದ್ದರು ತಲೆಸ್ನಾನ ಮಾಡುವಾಗ ಯಾವುದೇ ರೀತಿಯ ಶಾಂಪೂ ಕಂಡೀಷ್ನರ್ ಯಾವುದನ್ನು ಬಳಸುತ್ತಿರಲಿಲ್ಲ ಅವರು ಮನೆಯಲ್ಲಿಯೇ ಸಿಗುವಂತಹ ಅಂಟ್ವಾಳದ ಕಾಯಿ ಅದನ್ನು ಯೂ ಉಪಯೋಗಿಸುತ್ತಿದ್ದರು ಮತ್ತು ಕೂದಲು ತುಂಬ ದಷ್ಟಪುಷ್ಟವಾಗಿ ಬೆಳೆಯುತ್ತಿತ್ತು ಕೊಬ್ಬರಿ ಎಣ್ಣೆಯನ್ನು ತುಂಬ ಉಪಯೋಗಿಸುತ್ತಿದ್ದರು ಕೂದಲು ತುಂಬ ಉದ್ದವಾಗಿ ಬೆಳೆಯಲು ದಾಸವಾಳದ ಹೂವು ಅದರ ಎಲೆ ಕರಿಬೇವು ಮತ್ತು ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಅದನ್ನು ತಲೆಗೆ ಹಚ್ಚುತ್ತಿದ್ದರು ಹೀಗೆ ಮನೆಮದ್ದುಗಳನ್ನು ಉಪಯೋಗಿಸಿ ಅವರು ಕೂದಲನ್ನು ರಕ್ಷಣೆ ಮಾಡಿಕೊಳ್ಳುತ್ತಿದ್ದರು ಇನ್ನು ಚರ್ಮದ ಕಾಳಜಿಗಾಗಿ ಅವರು ಯಾವುದೇ ರೀತಿಯ ಸೋಪುಗಳು ಉಪಯೋಗಿಸುತ್ತಿರಲಿಲ್ಲ ಕಡಲೆಹಿಟ್ಟು ಮತ್ತು ಮನೆಯಲ್ಲಿಯೇ ಸಿಗುವಂತಹ ಇನ್ನಿತರ ವಸ್ತುಗಳನ್ನು ಉಪಯೋಗಿಸುತ್ತಿದ್ದರು ಹೀಗೆ ಅವರ ಚರ್ಮದ ಕಾಂತಿಗಳು ತುಂಬ ಹೊಳೆಯುವಂತೆ ಇರುತ್ತಿದ್ದರು